ನಾವು ಹಲವು ಬಾರಿ ಓದಿದ ಮೆಚ್ಚಿದ ಪುಸ್ತಕ ಅಂದರೆ ನಮ್ಮ ಸ್ಕೂಲ್ ಪುಸ್ತಕ ಅದರಲ್ಲೂ ಯಾವುದು ಅಂತಂದರೆ ಧರಣಿ ಮಂಡಲ ಮಧ್ಯದೊಳಗೆ ಆ ಒಂದು ಪದ್ಯವಿದ್ಯಲ್ಲ ಅದು ನಮಗೆ ತುಂಬ ಇಷ್ಟವಾದ ಇದು ಅದರಲ್ಲಿ ಹಸುವಿನ ಒಂದು ಮಾತು ಕೊಟ್ಟಿರೋ ಮಾತನ್ನು ಉಳ್ಸ್ಕೊಣೋದಕ್ಕೆ ಅದು ಯಾವ ಥರ ಮತ್ತೆ ರಿಟರ್ನ್ ಆ ಹುಲಿ ಹತ್ತಿರ ಬರುತ್ತೆ ಅಂಬೊದು ನಮಗೆ ಆ ಒಂದು ಪ್ರಾಮಾಣಿಕತೆ ನಮ್ಗೆ ಇಷ್ಟ ಆಯಿತು ಅದನ್ನು ಆಧರಿಸಿ ಸುಮಾರು ಕಾರ್ಟೂನ್ಗಳಲ್ಲಿ ಮಕ್ಕಳಿಗೆ ಅರ್ಥವಾಗುವಂತೆ ಈಗಿನ ಜನರೇಷನ್ ಮಕ್ಕಳು ತುಂಬ ಇಷ್ಟ ಪಡುವಂತಹ ಒಂದು ಧರಣಿ ಮಂಡಲ ಮಧ್ಯದೊಳಗೆ ಗೋವಿನ ಹಾಡು ತುಂಬ ಒಂದು ಪ್ರೇಮಸ್ ಆಗಿದೆ ಪ್ರಸಿದ್ಧಿ ಹೊಂದಿದೆ ಆ ಒಂದು ಬು ನಮ್ಮ ಸ್ಕೂಲಿನ ಪುಸ್ತಕದಲ್ಲಿ ಬರುವ ಆ ಒಂದು ಪಾಠ ಹಾಗೆ ನಾವು ನೋಡಿದಂತಹ ಸಿನಿಮಾದಲ್ಲಿ ಒಂದು ಫಿಕ್ಚರ್ ಏನಿದೆ ಅದು ನಮಗೆ ತುಂಬ ಇಷ್ಟವಾಗಿದೆ ಅದನ್ನ ಆಧರಿಸಿ ಈಗ ಮಕ್ಕಳಿಗೆ ಅನುಭವ ಆಗಲಿ ಮಕ್ಕಳು ಅದನ್ನು ನೋಡಿ ಆಕರ್ಷಿತರಾಗಲಿ ಮಕ್ಕಳು ಅದ್ರ ಬಗ್ಗೆ ತಿಳ್ಕೊಳ್ಳಿ ಅಂತ ಮಾಡಿರುವಂತಹ ಕಾರ್ಟುನ್ಸ್ ಆಗ್ಬೋದು ಇಲ್ಲ ಧರಣಿ ಮಂಡಲ ಮಧ್ಯದೊಳಗೆ ಪದ್ಯವಾಗ್ಬೋದು ಆ ಒಂದು ಪಾಠ ಆಗ್ಬೋದು ನಮಗೆ ತುಂಬ ಅಚ್ಚುಮೆಚ್ಚಾಗಿದೆ